ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಏಳು ಎಂಟು ಸಾವಿರದೊಂಬೈನೂರು ತೊಂಬತ್ತೊಂಬತ್ತು ಇಪ್ಪತ್ತೈದು ಐದು ಸಾವಿರದೊಂಬೈನೂರು ತೊಂಬತ್ತೊಂಬತ್ತು ಹದಿನಾಲ್ಕು ಎರಡು ಎರಡು ಸಾವಿರದ ನಾಲ್ಕು ಹದಿನೆಂಟು ಎಂಟು ಎರಡು ಸಾವಿರದ ಐದು